ಹಲೋ ನಮಸ್ಕಾರ ರೀ ಸರ್ ಸರ್ ಸ್ವಲ್ಪ ನಮಗೆ ಜಾ ಆರಾಮ ಇರ್ಲಿಲ್ಲ ಸರ್ ನಿಮ್ಮ ಹತ್ರ ಬರಬೇಕೆಂದ್ರೆ ಕ್ಲಿನಿಕ್ಗೆ ರೀ ಸ್ವಲ್ಪ ನಮ್ಗೆ ಕಣ್ಣೇ ಭಾಳ ಮಂಜು ಮಂಜು ಕಾಣುತಿವೆ ರೀ ಸರ್ರ್ ತಲೆ ನೋಯಿಸ್ಲಕತ್ತಿದೆ ಕಣ್ಣಾಗೆ ನೀರು ಹೊಂಟಿವೆ ರೀ

ಹಾಂ ಸರ ಅದು ನಂಗೆ ಅಷ್ಟೊಂದು ಕೈಲಿ ಆಗೋಲ್ಲ ಆಗಿದೆ ರೀ ಗೊತ್ತು ಆಗೋಲ್ಲ ಆಗಿದೆ ರೀ ಬಟ್ ಕಣ್ಣಾಗ ನೀರು ಮಾತ್ರ ಕಡಿತದೆ ಸರ್ ಹಾಗೇ ಕಣ್ಣು ಕೆಂಪು ಆಗಿವೆ ರೀ ಹಾಂ ಸರ ಹಾಂ ಹೋಗೀವಿ ಸರ್ ಅದೆಲ್ಲ ಗಾಡಿ ಮೇಲೆ ಟ್ರ್ಯಾವೆಲ್ ಮಾಡೀವಿ ಹಾಂ ಸ್ವಲ್ಪ ಮನೆದು ಸ್ವಚ್ಛ ಅದು ಮಾಡೀವಿ ಬಿಡ್ರಿ ಊರಿಗೂ ಹೋಗೀವಿ ರೀ ಸರ ಅದಕ್ಕೆ ಸ್ವಲ್ಪ ಡಾಕ್ಟರ್ ಸರಿಯಾಗಿ ಇದ್ದಾರೆ ಅಲ್ಲಿಗೆ ಹೋಗಿ ಅಂದಿದ್ರು ಸರ್ ಅದಕ್ಕೆ ನಾವು ನಿಮ್ಮ ಹತ್ರ ಬರ್ಬೇಕು ಅಂದಿದ್ದೇವು ಹೌದ್ರಿ ಸರ್ ಹೌದ್ರಿ ಸರ್ ಅದೇ ಸರ್ ಒಂದು ಹದಿನೈದು ಹದ್ನೈದಿಪ್ಪತ್ದಿನ ಆಯ್ತು ರೀ ಸರ್ ಕಡಿಮೆ ಆಗ್ತಲೇ ಇಲ್ಲ ಇದನ್ನು ಮಾಡ್ಲಾಕತ್ತೀನಿ ಕಡಿಮೆ ಆಗೋಲ್ಲ ಆಗಿದೆ ರೀ ಹಾಂ ಡ್ರಾಪ್ಸ ಕೊಟ್ಟಾರೀ ಬೇರೆ ಡಾಕ್ಟ್ರ ಏನೋ ಸ್ವಲ್ಪ ಇದಾಗಿಲ್ಲ ರೀ ನನಗೆ ಅದಕ್ಕೆ ನಿಮ್ದು ಹೇಳಿದರ್ರಿ ಹಾಂ ಸರ ಹೌದ್ರೀ ಸರ ಹಾಂ ಸರ ಹಾಂ ಸರ್ ಆಯ್ತು ಸರ ಇದು ಕ್ಲಿನಿಕ್ ಎಷ್ಟೋತ್ಗೆ ಓಪ್ನಿಂಗ್ ಆತದೆ ಸರ ಹಾಂ ಸರ್ ಹಾಂ ಸರ ಏನು ಫೀಸ ಏನು ಜಾಸ್ತಿ ಇದೇನ್ರೀ ಸರ ಹ್ಞೂ

ಇದಕ್ಕೇನು ಬೇರೆ ಮತ್ತೆ ರೀ ಟ್ರೀಟ್ಮೆಂಟ್ ಇದೆ ಏನು ರೀ ಸರ ಕಣ್ಣಿನ ಸಲುವಾಗಿ ಹೌದ್ರಿ ಹ್ಞೂ ಹೌದ್ರಿ ಸರ ಅದೇ ಸರ್ ನೋಡ್ರಿ ಸ್ವಲ್ಪ ಗರೀಬರಿದ್ದೀವ್ರಿ ಎಲ್ಲ ರಿ ನಮಗೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇದಾವೆ ರೀ ಅದಕ್ಕೆ ಸುಮ್ನೆ ಬಿಟ್ಟೀವಿ ಸರ್ ಭಾಳ ಕಡಿಮೆ ಆಗೋ ಸಲುವಾಗಿ ಬರ್ಬೇಕಲತ್ತೀವಿ ರೀ

ಹ್ಞೂ ಹ್ಞೂ ಹ್ಞೂ ಆಯ್ತು ಸರಿ ಸರ ಆಯ್ತು ಆಯ್ತು ಸರಿ ಹ್ಞೂ ಮತ್ತೇನು ಆಪ್ರೇಷನ್ ಅದೂ ಮಾಡಬೇಕಾಗ್ತದೇನ್ರಿ ಸರ್ ಕಣ್ಣು ಆಪ್ರೇಷನ್ ಅದು ಮಾಡಬೇಕಾತದ್ರೀ ಕಣ್ಣು ಹೌದ್ರಿ ಸರ ಹ್ಞೂ ಸರ್ ಆಯ್ತು ಆಯ್ತು ಸರ್ ನೋಡ್ರಿ ಸ್ವಲ್ಪ ಏನಾರು ಕಡಿಮೆ ಮಾಡ್ರಿ ಸ್ವಲ್ಪ ಬರ್ತೀವಿ ಸರ ಹೇಳಿದೆ ನಿಮ್ದೇ ಅಡ್ರೆಸ್ ಕೊಟ್ಟಾರೆ ಒಬ್ರು ಇಲ್ಲಿ ರಿ ಹಾಂ ಸರ್ ಆಯ್ತು ಆಯ್ತು ಸರಿ ಸರ ಹಾಂ